ಬದುಕಿನಲ್ಲಿ ನಮ್ಗ್ಯಾವ್ದು ಮುಖ್ಯ ಅಂದರೆ ಸಂಬಂಧಗಳು ತಂದೆ ತಾಯಿ ಅಕ್ಕ ತಮ್ಮ ಬಂಧುಬಳಗ ಅವರುಗಳು ದುಡ್ಡಿವತ್ತಿರತ್ತೆ ನಾಳೆ ಹೋಗತ್ತೆ ಮತ್ತೆ ಅದನ್ನು ಮತ್ತೆ ಸಂಪಾದಿಸಿ ಮತ್ತೆ ಖರ್ಚು ಮಾಡ್ತೀವಿ ದುಡ್ಡು ಮಾಡೋದೇನಕ್ಕೆ ಹೊಟ್ಟೆ ತುಂಬ ಊಟ ಮಾಡೋಕ್ಕೆ ಮತ್ತು ಜೀವನ ನಡ್ಸೋಕ್ಕೆ ಆದರೆ ಜೀವನ ನಡ್ಸೋಕ್ಕೆ ಊಟ ಊಟ ದುಡ್ಡೆಲ್ಲ ಬೇಕು ಆದರೆ ಜೊತೆಗಿರೋದು ಬಾಳಬೇಕೂಂದ್ರೆ ನಮಗೆ ಸೊಸೈಟಿ ಬೇಕು ಅದಕ್ಕೆ ಸಂಬಂಧಗಳು ಮುಖ್ಯ ಅಂತ ನನ್ನ ಅನಿಸಿಕೆ ಸಂಬಂಧಗಳಲ್ಲಿ ತುಂಬ ಚನ್ನಾಗಿರದದೇ ಬೇರೆ ಥರ ಫೀ ಇದು ಕೊಡತ್ತೆ ಅನುಭವ ಕೊಡತ್ತೆ ಅವರೇ ಬೇರೆ ಥರ ಇರ್ತಾರೆ ಈಗ ತಮ್ಮ ಇದ್ದರೆ ಸ್ವಲ್ಪ ಕಿರಿಕಿರಿ ಮಾಡೋದು ತಂಗಿ ಇದ್ದರೆ ಅವರಿಗೆ ಕಾಡಿಸೋದು ಆ ಥರ ರಿಲೇಷನ್ ಜೊತೆ ಯಾರಾದರೂ ಸೇರಿದರೆ ಸಂಬಂಧಗಳಲ್ಲಿ ಯಾರಾ ಸೇರಿದರೆ ಅವರ ಮಕ್ಕಳು ಇವರ ಮಕ್ಕಳು ಜೊತೆ ಎಲ್ಲ ಸೇರಿ ಆಟಾಡ್ತೀವಿ ಅದೇ ಸಂಬಂಧಗಳು ಮುಖ್ಯ ಅಂತ ನನ್ನ ಅನಿಸಿಕೆ ಇರ್ಬೋದು